ಸಾಂಸ್ಕೃತಿಕ ಪದ್ಧತಿಗಳ ಮೇಲೆ ಶಿಕ್ಷಣ ಯಾವ ರೀತಿಯ ಪರಿಣಾಮ ಬೀರೋದು ಅಂತಂದ್ರೆ ಈವಾಗ ಹೆಂಗಾಗ್ಯಾರಂದ್ರ ಟೀಚರ್ಸ ಹಿಂದಿನ ಕಾಲ್ದಾಗ ಟೀಚರ್ಸ್ ಎಲ್ಲ ಇದ್ದರು ಧರ್ಮದ ಬಗ್ಗೆ ಇದ್ದರು ಅಂದ್ರೂ ಯಾವ ರೀತಿ ಸಾಂಸ್ಕೃತಿಯವಾಗ್ನೂ ಹೇಗಿರ್ಬೇಕು ನಾವು ಧಾರ್ಮಿಕತೆಯ ಹೇಗಿರ್ಬೇಕು ನಮ್ಮ ಧರ್ಮದಲ್ಲಿ ಹೆಂಗೆಂಗೆ ನಾವು ನಡುವಳ್ಕೆ ಮಾಡಿ ನಡಿಸ್ಕೊಡ್ಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು ಸೊ ಆವಾಗಿನ ಗುರುಗಳಿಗೂ ಈವಾಗಿನ ಟೀಚರ್ಸಿಗೂ ತುಂಬನೇ ವ್ಯತ್ಯಾಸ ಇರೋದ್ರಲ್ಲಿಂದ ಶಿಕ್ಷಣ ತುಂಬನೆ ಕಠೋರವಾಗಿ ಪರಿಣಾಮ ಬೀರಾಕ್ಕತ್ತದ ಅಂತ ನಂದು ಅನಿಸಿಕೆ ಅದ ಯಾಕಂದ್ರೆ ಸ್ಕೂಲ್ದಾಗ ಏನು ಹೇಳ್ತಾರೆ ಯಾವ ದೇವ್ರು ಇಲ್ಲ ದಿಂಡ್ರು ಇಲ್ಲ ನೀವು ಹೋದ್ರೆ ಎಲ್ಲ ನೀವಿದ್ದರೆ ಎಲ್ಲ ನಿಮ್ಮ ನೀವು ಒಬ್ಬರೆ ಎಲ್ಲ ಇಂಥವು ಮಾತ್ಗಳು ಆಡೋದ್ರಲ್ಲಿಂದ ಮಕ್ಳ ಮೈಂಡ್ ಮೇಲೆ ಏನಾಗ್ತದೆ ಸೋ ಯಾವುದೇ ಆಗಲಿ ರಿಲೇಷನ್ಶಿಪ್ ಅಂದ್ರೆ ಸಂಬಂಧಗಳ್ ಮೇಲೆ ಆಗಿರಲಿ ದೈವಿಕತೆ ಮೇಲೆ ಆಗಿರಲಿ ನಮ್ಮ ಸಾಂಸ್ಕೃತಿಕ ಬಗ್ಗೆಯೇ ಆಗಿರಲಿ ಏನು ಜವಬ್ದಾರಿನ ಕಳ್ಕೊಳ್ತದೆ ಅಂದ್ರೆ ನಂಬಿಕೆನ ಕಳ್ಕೊಳ್ತದ ಅದ್ರ ಮ್ಯಾಲ ಇರ್ತಕ್ಕಂಥ ಗೌರವನ ಕಡಿಮೆ ಮಾಡ್ತದ ಅದ್ರ್ಲಿಂದಾಗಿ ಮಕ್ಳು ಮೈಂಡ್ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಈವಾಗಿಂದು ಶಿಕ್ಷಣ ಬೀರುತ್ತದೆ ಶಿಕ್ಷಣ ಅಂದ್ರೆ ಬರೀ ನಾವು ಓದಿ ಯಾವುದೋ ಒಂದು ದೊಡ್ಡ ನೌಕರಿ ತೊಗೊಂಡು ದೊಡ್ಡ ಸ್ಥಾನ್ದಾಗ ಇರೋದಲ್ಲ ನಯ ವಿನಯ ಧಾರ್ಮಿಕತೆ ದೊಡ್ಡೋರಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಆಗಿರ್ಬೋದು ಗುರುಗಳಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟ್ ಆಗಿರ್ಬೋದು ಇದೆಲ್ಲ ಕಲಿಸ್ಕೊಡೋದೆ ಒಂದು ಶಿಕ್ಷಣ ಆಗಿರ್ತದೆ ಶಿಕ್ಷಣ ಅನ್ನೋದು ಕೇವಲ ಅಕ್ಷರಾಭ್ಯಾಸಕ್ಕೆ ಮಾತ್ರ ಸೀಮಿತ ಅಲ್ಲ ಎಲ್ಲದಕ್ಕೂ ಸೀಮಿತ ಆಗಿರ್ತದೆ ಅದೆಲ್ಲ ಬಿಟ್ಟೀಗ ಬರೀ ಅಕ್ಷರಾಭ್ಯಾಸ ಒಂದೇ ಮೈಂಡಿನ್ಯಾಗ ಇಟ್ಕೊಳ್ಳೋದ್ರಲ್ಲಿಂದ ಈಗಿನ ಟೀಚರ್ಸು ಏನು ಮಾಡ್ಯಾರ ವಿದ್ಯಾರ್ಥಿಗಳಿಂದ ರೆಸ್ಪೆಕ್ಟ್ನ ಕಡಿಮೆ ಪಡ್ಕೊಳ್ತಾರೆ ಆಗಿನ ಕಾಲ್ದಲ್ಲಿ ಟೀಚರ್ಸ್ ಅಂದ್ರೆ ಗುರುಗಳು ಅಂತಂದ್ರು ಒಂದು ಭಯ ಇತ್ತು ಅವ್ರು ಹೊಂಟ್ರೆಂದ್ರೆ ಭಯ ಇತ್ತು ಈಗ ವಿದ್ಯಾರ್ಥಿಗಳಿಗೆ ನೋಡ್ದ್ರೆ ಗುರುಗಳು ಅಂಜೋಂಥ ಪರಸ್ಥಿತಿ ಈಗ ಬಂದು ನಿಂತದ ಅದೆಲ್ಲ ಕಾರಣ ಕಲಿಸ್ತಕ್ಕಂಥ ಗುರು ಗುರುಗಳು ಅವರು ಕೊಡ್ತಕ್ಕಂಥ ಶಿಕ್ಷಣ ತುಂಬ ಕೆಟ್ಟ ಪರಿಣಾಮ ಬೀರ್ಲಿಕ್ಕೆ ಹತ್ತದ ಜನ್ಗಳ ಮ್ಯಾಲ ಆ್ಯಂಡ್ ಸಾಂಸ್ಕೃತಿಕ ಸಂಸ್ಕೃತಿ ಅಂತಕ್ಕಂಥದ್ದು ತುಂಬನೇ ಕುಗ್ಗಿ ಹೋಗ್ಲಿಕ್ಕೆ ಹತ್ತದ ಈ ಶಿಕ್ಷಣದಿಂದ ಎಲ್ಲರ ಮೈಂಡಿನ್ಯಾಗ ಬರೀ ನಾವು ಓದ್ಬೇಕು ನೀನು ಓದು ನೀನು ಡಾಕ್ಟ್ರಾಗು ಇಂಜಿನಿಯರಾಗು ಇದೇ ತುಂಬ್ತಾರೆ ಹೊರತು ನೀನು ಒಳ್ಳೆಯ ಮಗ ಆಗು ನಿಮ್ಮನೆಗೆ ಒಳ್ಳೆಯ ಮಗಳಾಗು ನೀನು ದೇಶಕ್ಕೆ ಒಳ್ಳೆಯ ನಾಗರಿಕತಳ್ ನಾಗರಿಕತೆ ಉಳ್ಳವಳಾಗು ಉಳ್ಳವನಾಗು ಅಂತ ಯಾರು ಎಲ್ಲಿ ಹೇಳ್ಕೊಡೋಲ್ಲ ಅದರಿಂದಾಗಿ ಭಾಳ ಕೆಟ್ಟ ಪರಿಣಾಮಗಳಿಗೆ ಬೀಳಾಕ್ಕತ್ತವ್ ಒಂದು ವೇಳೆ ಗುರುಗಳು ಶಿಕ್ಷಣ ಅಭ್ಯಾಸದ ಜೊತೆಗೆ ಇದೆಲ್ಲ ಧಾರ್ಮಿಕತೆ ಬಗ್ಗೆ ಆಗಿರ್ಬೋದು ಪ್ರತಿ ಒಂದ್ರ ಬಗ್ಗೆ ಆಗಿರ್ಬೋದು ಒಂದೊಂದು ಐದದು ಹತ್ತತ್ತು ನಿಮಿಷ ಒಂದೊಂದು ಕ್ಲಾಸ್ನಾಗ ಹೇಳಿಕೊಟ್ರು ಅಂದ್ರೆ ಈವತ್ತಿನ ಜ ಮಕ್ಕಳು ಒಳ್ಳೆ ನಾಗರಿಕರಾಗಿ ಜೀವನ ನಡೆಸ್ತಾರೆ ಸೋ ಶಿಕ್ಷಣ ಅಭ್ಯಾಸ ತುಂಬನೇ ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡ್ತೀವಿ ಮನೇಲಿ ಎ ಕು ಸ್ಕೂಲ್ ಕಾಲೇಜ್ಗಳಲ್ಲಿ ಅಷ್ಟೇ ಅಲ್ಲ ಮನೆಯಲ್ಲೂ ಮಕ್ಳು ಶಿಕ್ಷಣ ಅಭ್ಯಾಸ ತುಂಬನೇ ಇಂಪಾರ್ಟೆಂಟ್ ಆಗ್ತದೆ ಸ್ಕೂಲಲ್ಲಿ ಒಂದು ರೀತಿ ಅಭ್ಯಾಸ ಕೊಟ್ಟರೆ ಇನ್ನು ಕಾಲೇಜ್ ಲೈಫಲ್ಲಿಯೇ ಒಂಥರ ಅಭ್ಯಾಸ ಸ್ಟಾರ್ಟಾಗಿಬಿಡುತ್ತೆ ಮಕ್ಳಿಗೆ ಅಂಜಿಕೆ ಇಡೋಲ್ಲ ಸೋ ಅಂದರೆ ನಿಮ್ಮಿಂದಲೇ ಎಲ್ಲ ಅಂತಕ್ಕಂಥದ್ದು ಮಕ್ಳು ಮೈಂಡಿನ್ಯಾಗ ತುಂಬಿಡೋದ್ರಲ್ಲಿಂದ ನಾನೇ ಎಲ್ಲ ಅಂತಕ್ಕಂಥ ಸ್ವಾರ್ಥ ಯಾವಾಗ ಮಕ್ಳು ಮೇಲೆ ಬೆಳೀತದಲ್ಲ ಆವಾಗ ಅದು ಇನ್ನೊಬ್ರಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಆಗ್ಲಕ್ಕ ಸಾಧ್ಯವೇ ಇಲ್ಲ ಸೊ ಇವ್ರು ಮಾಡ್ತಕ್ಕಂಥ ಪಾಠ ಟೀಚರ್ಸ್ಗಳು ಮರ್ಯಾದೆವೂ ಕಡಿಮೆ ಆಗ್ತಾಯಿದೆ ಆ್ಯಂಡ್ ಅವ್ವ ಅಪ್ಪಂದು ಸರೌಂಡಿಂಗಲ್ಲಿ ಇರ್ತಕ್ಕಂಥ ಪ್ರಕೃತಿ ಮಡ್ವೆನು ರೆಸ್ಪೆಕ್ಟು ಕಡಿಮೆ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಒಳ್ಳೆ ಶಿಕ್ಷಣ ಕೊಟ್ಟರೆ ಈವತ್ತು ಬರ್ತಕ್ಕಂಥ ದಿನಗಳಲ್ಲಿ ಮಕ್ಕಳು ಒಳ್ಳೆಯ ಅಂದರೆ ಹಳೆ ಕಾಲದ ಶಿಕ್ಷಣ ಪದ್ಧತಿ ಮತ್ತೆ ಜಾರಿಗೆ ಬರಬೇಕು ಹಳೆ ಕಾಲದಲ್ಲಿ ಯಾವ ರೀತಿಯಾಗಿ ಧರ್ಮ ಗ್ರಂಥ ಉಪನ್ಯಾಸಗಳು ಬಗ್ಗೆ ಅಧ್ಯಯನ ಆಗ್ತಾಯಿತ್ತು ಆ ಥರ ಪದ್ಧತಿ ಮತ್ತು ನಾವು ಜಾರಿಗೆ ತಂದರೆ ಖಂಡಿತ ಹಿಂದಿನ ಕಾಲದಲ್ಲಿ ಯಾವ ರೀತಿಯ ಋಷಿಮುನಿಗಳು ರಾಜ ಮಹಾರಾಜರು ರಾಮ ಲಕ್ಷ್ಮಣ ಅಂಥವ್ರ ಹೆಂಗೆ ಹೆಂಗೆಂಗೆ ಇದ್ರೂ ಎಕ್ಸಾಂಪಲ್ಲು ನಮ್ಮ ಏಸು ಕ್ರಿಸ್ತ ಆಗಿರ್ಬೋದು ಬುದ್ಧ ಆಗಿರ್ಬೋದು ಆ್ಯಂಡ್ ಅಂಬೇಡ್ಕರ್ ಆಗಿರ್ಬೋದು ಅಂತಂತ ಯೋಧರ ಹುಟ್ಕೊಳ್ತಾರೆ ಅಂಬೇಡ್ಕರ್ ಸಂವಿಧಾನ ಲಿಖಿತ ಮಾಡ್ದೆ ಯಾಕಂದ್ರೆ ಅವ್ರಿಗೆ ಕೊಟ್ಟಿರ್ತದಂತ ಶಿಕ್ಷಣ ಅವ್ರ ಗುರುಗಳು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಆ ರೀತ್ಯಾಗ ಇರೋದ್ರಲ್ಲಿಂದ ಅದಕ್ಕೆಲ್ಲ ಕಾರಣ ಆಯಿತು ಬುದ್ಧ ಮಹಾಜ್ಞಾನಿಯಾದ ದೇಶಕ್ಕೆ ಒಂದು ಮಾದರಿಯಾದ ಅಂಥವ್ರಿಗೆ ದೆ ಅವರು ಶಿಕ್ಷಣಾಭ್ಯಾಸವೇ ಕಾರಣಾಗಿರ್ತದ ಬಸವಣ್ಣ ಅವರಾಗಿರ್ಬೋದು ಅವ್ರ ಶಿಕ್ಷಣಾಭ್ಯಾಸ ಅವ್ರ ಅವ್ರ ಸಾವಿರ ಜನ ಶಿಕ್ಷಣಾಭ್ಯಾಸ ಅಂದರೆ ಜ್ಞಾನಾಭ್ಯಾಸ ಕೊಟ್ರೂ ಸೊ ಇವೆಲ್ಲ ಅಭ್ಯಾಸಗಳು ಮಕ್ಳಿಗೆ ನಾವು ಕೊಡೋದ್ರಲ್ಲಿಂದ ಮಕ್ಕಳು ಈ ಮುಂದಿನ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ಪ್ರಜೆಗಳಾಗಿ ಜೀವನ ನಡೆಸ್ತಾರೆ ಸೋ ಶಿಕ್ಷಣಾಭ್ಯಾಸ ಯಾವತ್ತೂ ಸಾಂಸ್ಕೃತಿಕ ಪದ್ಧತಿ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಒಳ್ಳೆಯ ಪರಿಣಾಮ ಬೀರಬೇಕು ಒಳ್ಳೆಯ ಪರಿಣಾಮ ಏನು ಬೀರ್ತಾಯಿದೆ ಅಂತ ಅಂದರೆ ಓಕೆ ಒಳ್ಳೆಯ ಎಜುಕೇಟೆಡ್ ಆಗ್ತಾಯಿದ್ದಾರೆ ಒಳ್ಳೆ ಜಾಬಲ್ಲಿ ಇದ್ದಾರೆ ಒಳ್ಳೆಯ ಸಂಸಾರ ಕುಟುಂಬನ ಜವಬ್ದಾರಿಯಿಂದ ನಡೆಸ್ತಾ ಇದ್ದಾರೆ ಇದೊಂದು ಒಳ್ಳೆಯ ಪರಿಣಾಮ ಆ್ಯಂಡ್ ಅದ್ರ ಜೊತೆಗೆ ಕೆಟ್ಟ ಪರಿಣಾಮ ಬೀಳದೇ ಇರೋ ಥರ ಶಿಕ್ಷಕರು ವಹಿಸಬೇಕಾದಂಥ ಕೇಳ್ಕೊಳ್ತಿದ್ದೀನಿ ಸೋ ಏನೇ ಆದ್ರೂ ಶಿಕ್ಷಣಾಭ್ಯಾಸ ಸಾಂಸ್ಕೃತಿಕ ಮೇಲೆ ಒಳ್ಳೆಯದಷ್ಟು ಪರಿಣಾಮ ಬೀರ್ತದೊ ಅದಕ್ಕಿಂತ ಹತ್ತು ಪಟ್ಟು ಕೆಟ್ಟ ಪರಿಣಾಮ ಈವಾಗಿನ ಕಾಲದಲ್ಲಿ ಬೀರಲಿಕ್ಕತ್ತದ ಅಂತ ಹೇಳ್ತೀನಿ